ನಮಸ್ತೆ ನಮ್ಮ ಉಡುಪಿ ಜಿಲ್ಲೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಗೌರ್ಮೆಂಟ್ ಆಸ್ಪತ್ರೆ ಅಂದರೆ ಅಜ್ಜರಕಾಡು ಉಂಟು ಮತ್ತೆ ಅಲ್ಲಿ ಅಂದರೆ ಹಣ ಎಲ್ಲ ಕಟ್ಟಲಿಕ್ಕಿಲ್ಲ ಆಸ್ಪಿಟ್ ಆಸ್ಪತ್ರೆಗೆ ಹೋಗಿ ಅಡ್ಮಿಂಟ್ ಎಲ್ಲ ಆದರೆ ಹಣ ಎಲ್ಲ ಜಾಸ್ತಿ ಆಗೋದಿಲ್ಲ ಆದರೆ ನೋಡಿಕೊಳ್ತಾರೆ ಚಂದ ಆದರೆ ಕೆಲವರೆಲ್ಲ ಟೈಮ್ಗೆ ಸರಿಯಾಗೆಲ್ಲ ನರ್ಸಿನವರು ಸಿಸ್ಟರ್ನವರೆಲ್ಲ ಬರೋದಿಲ್ಲ ಟೈಮಿಗೆ ಸರಿಯಾಗಿ ಮತ್ತೆ ಬಡವರಿಗೆಲ್ಲ ತುಂಬ ಒಳ್ಳೆದಾಗ್ತದೆ ಆದರೆ ಈಗ ಜಾಸ್ತಿ ಗೌರ್ಮೆಂಟ್ ಆಸ್ಪತ್ರೆ ಕಮ್ಮಿಯಾಗಿದೆ ಈಗ ಪ್ರೈವೇಟೇ ಜಾಸ್ತಿಯಾಗಿದೆ ಆಸ್ಪತ್ರೆ ಎಲ್ಲ ಆದರೆ ಬಡವರಿಗಂತೂ ಅದು ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ಲಿಕ್ಕೆ ತುಂಬ ಕಷ್ಟ ಆಗ್ತದೆ ಅಂದರೆ ಹಣ ಕಟ್ಟಬೇಕು ಫಸ್ಟಿಗೆ ಅಡ್ಮಿಂಟ್ ಮಾಡುವಾಗೆಲ್ಲ ಹೇಳ್ತಾರೆ ನೀವು ಇಷ್ಟು ಹಣ ಕಟ್ಟಬೇಕು ಇಲ್ಲದಿದ್ದರೆ ನಾವು ತಗೊಳುದಿಲ್ಲ ಅಡ್ಮಿಂಟ್ ಮಾಡೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಬಡವರಿಗೆಲ್ಲ ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ಲಿಕ್ಕೆ ತುಂಬ ಕಷ್ಟ ಆಗ್ತದೆ ಹಾಗಾಗಿ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ತಾರೆ ಜಾಸ್ತಿ ಜನ ಮತ್ತೆ ಪ್ರೈವೇಟ್ ಆಸ್ಪತ್ರೆ ಅಂದರೆ ಹಣ ಎಲ್ಲ ಬೇಕು ನಮ್ಮ ಕೈಯಲ್ಲಿ ಇಲ್ಲದಿದ್ದರೆ ಎಂತಾದರು ಇ ಎಸ್ ಐ ಅದೆಲ್ಲ ಇರಬೇಕು ಅದೆಲ್ಲ ಇದ್ದರೆ ಹಾಗು ಆ ಧೈರ್ಯದಲ್ಲಿ ಹೋಗ್ಬೋದು ಪ್ರೈವೇಟ್ ಹಾಸ್ಪೆಟಲ್ಲಿಗೆ ಹೋಗಿ ಮತ್ತೆಲ್ಲ ತರ್ಬೋದು ನಮಗೆಲ್ಲ ಕಾರ್ಡಲ್ಲೆಲ್ಲ ತೋರಿಸಿ ಈಗೆಲ್ಲ ಹೆಲ್ತ್ ಕಾರ್ಡು ಮತ್ತೆ ಆರೋಗ್ಯ ಕಾರ್ಡ್ ಅದೆಲ್ಲ ಮಾಡ್ತಾರೆ ಅದೆಲ್ಲ ಇದ್ದರೆ ಒಳ್ಳೆದು ಈಗಿನ ಕಾಲದಲ್ಲಂತೂ ಅದೆಲ್ಲ ಮಾಡಲೇಬೇಕು ಯಾಕೆಂದ್ರೆ ಈಗ ತುಂಬ ಕಷ್ಟ ನಮಗೆ ಒಂದು ಯಾವಾಗ ನೋಡಿದರು ಈಗ ಎಲ್ಲರದ್ದು ಸಹ ಆರೋಗ್ಯ ಸರಿ ಇರೋದಿಲ್ಲ ಒಂದು ದಿನ ಸರಿ ಇದ್ದರೆ ಇನ್ನೊಂದು ದಿನ ಸರಿಗಿ ಸರಿ ಇರುವುದಿಲ್ಲ ಆರೋಗ್ಯ ಆಸ್ಪೆಟಲಿಗೆಲ್ಲ ಹೋಗ್ಲೇ ಬೇಕಾಗ್ತದೆ ಮತ್ತೆ ಮನೆಮದ್ದು ಸಹ ಈಗೆಲ್ಲ ಅಷ್ಟು ಆಗೋದಿಲ್ಲ ಮುಂಚೆ ಎಲ್ಲ ಆಗ್ತಾಯಿತ್ತು ಮನೆಮದ್ದೆಲ್ಲ ಈಗ ಮನೆಮದ್ದು ಸ ಅಷ್ಟು ಬೇಗ ಸುಮಾರಾಗೋದಿಲ್ಲ ಮನೆಮದ್ದಲ್ಲೆಲ್ಲ ಹಾಗಾಗಿ ಈಗ ಆಸ್ಪೆಟಲ್ಲಿಗೆಲ್ಲ ಜಾಸ್ತಿ ಹೋಗ್ತಾರೆ ಮತ್ತೆ ನಮಗೆ ಅಂತು ಹತ್ತಿರದಲ್ಲೆಲ್ಲ ಶಾಪ್ ಎಲ್ಲ ಇರ್ತದೆ ಶಾ ಚಿಕ್ಕ ಚಿಕ್ಕ ಶಾಪ್ ಎಲ್ಲ ಇರ್ತದೆ ಅಲ್ಲಿಗೆ ಸಹ ನಾವು ಅರ್ಜೆಂಟಿಗೆ ಹೋಗ್ಲಿಕಿದ್ರೆ ಅಲ್ಲಿಗೆ ಹೋಗಿ ಬರ್ತೇವೆ ದೊಡ್ಡ ದೊಡ್ಡ ಆಸ್ಪತ್ರೆಗೆಲ್ಲ ಹೋದ್ರೆ ಹಣ ಎಲ್ಲ ತುಂಬ ಬೇಕಾಗ್ತದೆ ತುಂಬ ಹಣ ಇದ್ದರೆ ಹೋಗ್ಬೋದು ಇಲ್ಲದಿದ್ದರೆ ಗೌರ್ಮೆಂಟ್ ಆಸ್ಪತ್ರೆ ಕೆಲವು ಶಾಪ್ ಎಲ್ಲ ಉಂಟು ಚಿಕ್ಕ ಚಿಕ್ಕದು ಅದರಲ್ಲೆಲ್ಲ ಅಲ್ಲಿಗೆಲ್ಲ ಹೋಗಿ ನಾವು ತರ್ತೇವೆ ಕೆಮ್ಮು ಶೀತ ಜ್ವರ ಅದೆಲ್ಲ ಬಂದರೆ ಒಳ್ಳೆದಾಗ್ತದೆ ಆಯುರ್ವೇದಿಕ್ ಮತ್ತೆ ಹೋಮಿಯೋಪತಿಯದ್ದು ಸಹ ತುಂಬ ಒಳ್ಳೆದಾಗ್ತದೆ ಹೋಮಿಯೋಪತಿದ್ದು ಮದ್ದು ಸೈಡ್ ಎಫೆಕ್ಟ್ ಎಲ್ಲ ಇರೋದಿಲ್ಲ ಈಗ ಜಾಸ್ತಿ ಇಂಗ್ಲೀಷ್ ಮೆಡಿಸಿನ್ ಮಾಡೋದಕ್ಕಿಂತ ನಾವು ಆಯುರ್ವೇದಿಕ್ ಇಲ್ಲದಿದ್ದರೆ ಹೋಮಿಯೋಪತಿ ಅದೇ ನಾವು ಮಾಡಬೇಕು ಯಾಕೆಂದ್ರೆ ಯಾವಾಗ ನೋಡಿದರು ಈಗ ಎಲ್ಲರಿಗೂ ಹುಷಾರೇ ಇರೋದಿಲ್ಲ ಹಾಗಾಗಿ ನಾವು ಇಂಗ್ಲೀಷ್ ಮೆಡಿಸನ್ ಜಾಸ್ತಿ ತಗೊಂಡರೆ ಅದು ಕಿಡ್ನಿಗೆಲ್ಲ ತುಂಬ ತೊಂದರೆ ಆಗ್ತದೆ ಹಾಗಾಗಿ ನಮಗೆ ತಗೊಳ್ಳುವಾಗ ಬೇಗ ಸುಮಾರಾಗ್ತದೆ ಕಡಿಮೆಯಾಗ್ತದೆ ಎಲ್ಲ ಆರೋಗ್ಯ ಎಲ್ಲ ಸರಿ ಇಲ್ಲದಿದ್ದರೆ ಆದರೆ ಮತ್ತೆ ಅದು ತುಂಬ ಕಿಡ್ನಿಗೆಲ್ಲ ತುಂಬ ಸಮಸ್ಯೆ ಬರ್ತದೆ ಇಂಗ್ಲೀಷ್ ಮೆಡಿಸನ್ ಎಲ್ಲ ತಗೊಂಡ್ರೆ ಹಾಗಾಗಿ ಆಯುರ್ವೇದಿಕ್ ಆಸ್ಪತ್ರೆ ಎಲ್ಲ ತುಂಬಾ ಆಯುರ್ವೇದಿಕ್ ಆಸ್ಪತ್ರೆ ಹೋಮಿಯೋಪತಿ ಆಸ್ಪತ್ರೆ ಅದೆಲ್ಲ ಆದರೆ ಗೌರ್ಮೆಂಟ್ ಆದರೆ ಎಲ್ಲ ತುಂಬ ಒಳ್ಳೆದಿರ್ತದೆ ಬಡವರಿಗೆ ಸಹ ತುಂಬ ಒಳ್ಳೆದು ಹಾಗೆ ಮತ್ತೆ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಸಹ ಹಾಗೆ ಹಣ ಎಲ್ಲ ಸ್ವಲ್ಪ ಕಡಿಮೆ ಎಲ್ಲ ಮಾಡಿದರೆ ಕಮ್ಮಿ ತಗೊಂಡರೆ ಎಲ್ಲ ಬಡವರು ಸಹ ಹೋಗ್ತಾರೆ ಅಲ್ಲಿಗೆ ಅವರಿಗೆ ತುಂಬಾ ಸಹಾಯ ಆಗ್ತದೆ ಪ್ರೈವೇಟ್ ಆಸ್ಪಿಟಲಲ್ಲೆಲ್ಲಾ ಕೆಲವರೆಲ್ಲ ತುಂಬ ಕಷ್ಟದಲ್ಲೆಲ್ಲ ಇರ್ತಾರೆ ಮದ್ದು ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಅನಾರೋಗ್ಯದಿಂದ ಮನೆಯಲ್ಲೇ ಇರ್ತಾರೆ ಮನೆಯಲ್ಲೇ ಇದ್ದು ಬೇಗ ಬೇಗ ಎಲ್ಲ ಆರೋಗ್ಯ ಎಲ್ಲ ಜಾಸ್ತಿ ಇದಾಗ್ತದೆ ಹಾಗಾಗಿ ಆದಷ್ಟು ಪ್ರೈವೇಟ್ ಆಸ್ಪಿಟಲಲ್ಲೆಲ್ಲಾ ಪೀಸ್ ಎಲ್ಲ ಕಟ್ಟಲಿಕ್ಕಿರ್ತದೆ ಫಸ್ಟಿಗೆ ಅಲ್ಲಿ ಹಣಯೆಲ್ಲ ಕೇಳ್ತಾರೆ ಅದೆಲ್ಲ ತಗೊಳ್ಳದಿದ್ರೆ ಒಳ್ಳೆದು ಲಾಸ್ಟಿಗೆ ಕೊಟ್ಟರೆ ಸಹ ಪರವಾಗಿಲ್ಲ ಫಸ್ಟಿಗೆ ತಗೊಳ್ಬಾರ್ದು ಯಾಕೆಂದರೆ ಲಾಸ್ಟಿಗೆ ಅದೇ ಅವರು ಡಿಸ್ಚಾರ್ಜ್ ಮಾಡುವ ಸಮಯದಲ್ಲಾದರೆ ಯಾರತ್ತಿರಾದ್ರು ಕೇಳಿ ಹೇಗಾದರು ಮಾಡಿ ಸಾಲ ಆದರು ಮಾಡಿ ತಂದು ಕೊಡ್ತಾರೆ ಆಸ್ಪತ್ರೆಗೆ ಆದರೆ ಫಸ್ಟಿಗೆ ಅಡ್ಮಿಂಟ್ ಆಗುವಾಗ ಅಷ್ಟು ಹಣ ಕಟ್ಟಿ ಇಷ್ಟು ಹಣ ಕಟ್ಟಿ ಅಂತ ಹೇಳಬಾರ್ದು ಯಾವ ಆಸ್ಪಿಟಲಲ್ಲಿ ಸಹ ಪ್ರೈವೇಟಲ್ಲಿ ಹಾಗೆ ಹೇಳಿದರೆ ಬಡವರಿಗೆಲ್ಲ ತುಂಬ ಕಷ್ಟ ಆಗ್ತದೆ ಮತ್ತೆ ಎಂಥ ಮಾಡೋದು ಹಣ ಕಟ್ಟಲಿಕ್ಕೆ ಸಾಧ್ಯ ಇಲ್ಲಂತ ಹೇಳಿ ಮನೆಗೆ ವಾಪಸ್ಸು ಬರ್ತಾರೆ ಮತ್ತೆ ಜೀವವೇ ಹೋಗ್ತದಲ್ಲ ಕೆಲವರದ್ದು ಕೆಲವರೆಲ್ಲ ಈಗ ಆ್ಯಕ್ಸ್ಡೆಂಟಲ್ಲೆಲ್ಲ ಜಾಸ್ತಿ ಅಲ್ಲ ಆಗೋದೀಗ ಆಗ ಅವರನ್ನೆಲ್ಲ ಈಗ ಪ್ರೈವೇ ಆಸ್ಪತ್ರೆಗೆಲ್ಲ ಕರ್ಕೊಂಡೋದರೆ ಅವರ ಮನೆಯವರೆಲ್ಲ ತುಂಬಾ ಸಮಸ್ಯೆಯಲ್ಲಿರ್ತಾರೆ ಬಡವರಾಗಿರ್ತಾರೆ ಅವರಿಗೆಲ್ಲ ಹಣಯೆಲ್ಲ ಫಸ್ಟಿಗೆ ಕಟ್ಟಲಿಕ್ಕೆ ಹೇಳಿದ್ರೆ ಕಟ್ಟಲಿಕ್ಕೆಲ್ಲ ಇರೋದಿಲ್ಲ ಅವರಿಗೆ ಹಾಗಾಗಿ ಪ್ರೈವೇಟ್ ಹಾಸ್ಪಿಟಲಿಗೆಲ್ಲ ಕರ್ಕೊಂಡೋದರೆ ಅಲ್ಲಿ ಸ್ವಲ್ಪ ಫಸ್ಟಿಗೆ ಹಣ ಕಟ್ಟಲಿಕ್ಕೆ ಹೇಳಬಾರ್ದು ಲಾಸ್ಟಿಗೆ ಬೇಕಾದರೆ ಡಿಸ್ಚಾರ್ಜ್ ಆಗುವಾಗ ಬೇಕಾದರೆ ಸ್ವಲ್ಪ ಹಣ ಕಟ್ಟಿ ನಿಮ್ಮ ಹತ್ತಿರ ಎಷ್ಟು ಸಾಧ್ಯ ಉಂಟು ಅಷ್ಟು ನೀವು ಕಟ್ಟಿ ಅಂತ ಹೇಳಿದರೆ ತುಂಬ ಒಳ್ಳೆಯದು ಬಡವರಿಗಂತು ತುಂಬ ಒಳ್ಳೆಯದಾಗ್ತದೆ ಅಷ್ಟೆ ನಾನು ಹೇಳುದು ಆದರೆ ಗೌರ್ಮೆಂಟ್ ಆಸ್ಪತ್ರೆ ಈಗ ತುಂಬ ಆದರೆ ತುಂಬಾ ಒಳ್ಳೆಯದು ಬಡವರಿಗೆಲ್ಲ ತುಂಬಾ ಹೆಲ್ಪ್ ಸಹಾಯ ಆಗ್ತದೆ ತುಂಬಾ ಬಡವರಿಗೆಲ್ಲ ಪ್ರೈವೇಟ್ ಆಸ್ಪಿಟಲ್ಕ್ಕಿಂತ ಗೌರ್ಮೆಂಟ್ ಆಸ್ಪೆಟಲ್ಲು ಇನ್ನು ಒಂದು ಉಡುಪಿ ಜಿಲ್ಲೆಯಲ್ಲಿ ಇನ್ನು ಒಂದು ಎರ ನಾಲ್ಕೈದಾದ್ರೂ ಆದರೆ ತುಂಬ ಒಳ್ಳೆಯದು

ಅಷ್ಟೆ ನಾನು ಹೇಳುವುದಿಷ್ಟೇ ಆಯಿತು